ನನ್ಗೆ ದೊಡ್ಡ ಸಾಮರ್ಥ್ಯ ಅಂದ್ರೇನೇ ನಮ್ಮಮನೆಯವ್ರು ನಮ್ಮಅಮ್ಮ ನಮ್ಮಅಪ್ಪ ನಮ್ಮ ದೊಡ್ಡಮ್ಮ ಅವರೆಲ್ಲ ಅವರೆಲ್ಲ ನನಗೆಷ್ಟು ಸಪೋರ್ಟ್ ಮಾಡ್ತಾರಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ ಅವರು ನನಗೆ ಊಟದ್ದು ಕೇರ್ ಆಗಲಿ ಮನೆಕೆಲ್ಸಕ್ಕೆ ಆಗಲಿ ಎಲ್ಲದಕ್ಕು ಹೆಲ್ಪ್ ಮಾಡ್ತಾರೆ ನನ್ಗೇನು ದುಡ್ಡಿನ ವಿಷಯಕ್ಕೆ ಎಲ್ಲದಕ್ಕು ಹೆಲ್ಪ್ ಮಾಡ್ತಾರೆ ನಾನು ಎಂಬ್ರಾಯ್ಡಿಂಗಮ್ ಕಲಿತೀನಿ ವರ್ಕ್ ಮಾಡ್ತೀನಿ ಯಾವುದಕ್ಕು ಎಲ್ಲ ಸಪೋರ್ಟ್ ಮಾಡ್ತಾರೆ ನನಗೆ ಆಮೇಲೆ ನನ್ಗೆ ಭಾಳ ಫಾಸ್ಟ್ ಫಾಸ್ಟ್ ಫಾಸ್ಟ್ ಹಾಕೋಕೆ ಎಂಬ್ರಾಯ್ಡಿಂಗ್ ಬರ್ತದೆ ನನಗೆ ಓದೋದ್ರಲ್ಲಿ ಅಷ್ಟೇ ಇಷ್ಟ ಇತ್ತು ಬಟ್ ಏನು ಮಾಡಲಿ ನನಗ್ ಯಾರು ಸಪೋರ್ಟೆ ಇರಲಿಲ್ಲ ಸಪೋರ್ಟ್ ಇದ್ದರು ಇಲ್ಲ ಅಂತಲ್ಲ ಏನುಮಾಡ್ಬೇಕು ಸ್ವಲ್ಪ ಟೀಚಿಂಗು ನೀಟಾಗಿ ಸಿಗಲಿಲ್ಲ ಅದಕ್ಕಾಗಿ ನನ್ಗೆ ಸ್ವಲ್ಪ ಕಷ್ಟ ಆಯಿತು ಅವಾಗಿನ ಕಾಲ್ದಲ್ಲೆಲ್ಲ ಇಂಗ್ಲೀಷ್ ಎಲ್ಲರಿಗೂ ಕಬ್ಬಿಣದ ಕಡಲೇನೆ ಆಗಿದ್ದವು ಕನ್ನಡ ಈಝಿ ಇರ್ತಿತ್ತು ಕನ್ನಡ ಚೆನ್ನಾಗ್ ಮಾಡುತಿದ್ವಿ ಇಂಗ್ಲೀಷ್ ಕಷ್ಟ ಆಯಿತು ಇಂಗ್ಲೀಷು ಅಬ್ಬಬ್ಬಾ ಎಷ್ಟು ಕಷ್ಟ ಆಯಿತಂದ್ರೆ ನನಗೆ ಟೆಂತ್ನಲ್ಲಿ ಅವಾಗೆಲ್ಲ ಅಷ್ಟೇನೂ ಕಷ್ಟ ಆಗಲಿಲ್ಲ ಪಿ ಯು ಸಿ ಯಲ್ಲಿ ಭಾಳ ಕಷ್ಟ ಆಗ್ಬಿಡ್ತು ಪಿ ಯು ಸಿ ಯಲ್ಲಿ ಓದಿ ಬರೆದು ಎಲ್ಲ ಮಾಡಿ ಇಂಗ್ಲೀಷ್ ಫಾಸ್ಟ್ ಇಂಗ್ಲೀಷ್ ಆಗ್ಬಿಡ್ತು ನನಗ್ ಓದೋಕೆ ಕಷ್ಟ ಆಗ್ಬಿಡ್ತು ಬರೆಯೋಕ್ ಕಷ್ಟ ಆಗ್ಬಿಡ್ತು ನನಗೆ ಎಕ್ಸಾಮ್ ಬರೆಯೋಕ್ ಆಗಲಿಲ್ಲ ಬಹಳ ಬೇಜಾರಾಗ್ಬಿಡ್ತಪ್ಪ ಆದರೂ ನಾನು ಹಠ ತೊಟ್ಟು ಛಲ ತೊಟ್ಟು ನಾನ್ ಇಂಗ್ಲೀಷ್ ಓದಲೇಬೇಕು ಬರೀಲೇಬೇಕು ಅಂತ ಆಸೆಪಟ್ಟು ಈಗ ಇಂಗ್ಲೀಷ್ ಓದ್ತೀನಿ ಬರೀತೀನಿ ಮಕ್ಕಳಿಗೆ ಹೇಳಿ ಕೊಡ್ತೀನಿ ಇಂಗ್ಲೀಷ್ನ ಇಂಗ್ಲೀಷು ಯಾವುದೇ ಭಾಷೆ ಆಗಲಿ ನಮಗೆ ನಮ್ಮ ಭಾಷೆ ಅಂದರೆ ಇಷ್ಟ ಆ ಭಾಷೆಯನ್ನ ನಾವೇನು ಮಾಡಬೇಕು ಪ್ರೀತಿಸಬೇಕು ಖುಷಿಪಡಬೇಕು ನಮ್ಮ ಪ್ರೀತಿ ಭಾಷೆ ನಾವು ಮಾತಾಡಬೇಕು ಆದರೂ ತಾಯಿ ಭಾಷೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ತಾಯಿ ಭಾಷೆ ಅದಕ್ಕೆ ನಾವು ಚಿರಋಣಿ ಆಗಿರ್ತೀವಿ ಆದರೆ ಬೇರೆ ಭಾಷೆಗಳ್ ಇದ್ದಾವಲ್ಲ ಅವಕ್ಕೆ ಎಲ್ಲದಕ್ಕು ನಾವು ಅದಕ್ಕೆಲ್ಲ ರೆಸ್ಪೆಕ್ಟ್ ಕೊಡಬೇಕು ಒಂದೇ ಭಾಷೆ ಕಲೀಬೇಕು ಅವ್ರು ಹಿಂದೂ ನಾವು ಮುಸ್ಲಿಂ ಈ ಥರ ಎಲ್ಲ ಇಟ್ಕೊಬಾರದು ನಮ್ಮ ನಮಗೆ ಯಾವಾಗಲೂ ಪಾಸಿಟಿವಾಗಿ ತಿಂಕ್ ಮಾಡಬೇಕು ನಾ ನಾನು ನನ್ನ ಮಕ್ಕಳು ಎಲ್ಲ ಓದಲಿ ಜಾಣ ಆಗಲಿ ನಾನು ಓದಿದ ಹಾಗೆ ನನ್ನ ಮಕ್ಕಳು ಓದೋದುಬೇಡ ನನ್ನ ಮಕ್ಕಳು ಚೆನ್ನಾಗೆ ಓದಲಿ ನನ್ನ ಮಗಳು ನನಗೆ ಆಸೆ ಏನಂದರೆ ನನ್ನ ಮಗಳು ಡಿ ಸಿ ಆಗಬೇಕು ಅವ್ಳು ಚೆನ್ನಾಗ್ ಓದಬೇಕು ಬಡ ಮಕ್ಕಳಿಗೆಲ್ಲ ಸಹಾಯ ಮಾಡಬೇಕು ಆ ಥರ ಎಲ್ಲ ಭಾಳ ಆಸೆ ಇದೆ ಗವಿ ಮಠಕ್ಕೆಲ್ಲ ಹೆಲ್ಪ್ ಮಾಡಬೇಕು ನನ್ನ ಮಗಾನೂ ಅಷ್ಟೆ ಚೆನ್ನಾಗ್ ಓದಬೇಕು ಅವನು ದೊಡ್ದ ಬಿಸ್ನೆಸ್ ಮ್ಯಾನ್ ಆಗಬೇಕು ಅವಳು ಒಳ್ಳೆ ಹೀರೊ ಥರ ಆಗಬೇಕು ಎಲ್ಲಿ ಹಂಗಿದ್ರೂನೂ ಬಡ ಮಕ್ಕಳಿಗೆಲ್ಲ ಸಹಾಯ ಮಾಡಬೇಕು ಅಂತ ಆಸೆ ನಮ್ಮಮನೆಯವ್ರು ಲಾಯರು ಅವರೂನೂ ಹಾಗೆ ಅವರು ಎಲ್ಲ ಸಪೋರ್ಟ್ ಇದ್ದಾರೆ ನಮ್ಮಮನೆ ಈಗಲಾದ್ರು ನಾನು ಟೈಲರಿಂಗಿಗಾಗ್ಲಿ ಹೊಲಿಗೆ ಈ ಎಂಬ್ರಾಯ್ಡ್ರಿ ಮಾಡೋಕೆ ಅವಾಗ ಎಲ್ಲದಕ್ಕೂ ನಮಗ್ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ದೌರ್ಬಲ್ಯ ಏನಪ್ಪಾ ಅಂದ್ರೆ ರಿಸ್ಟ್ರಿಕ್ಷನ್ ಬರ್ತವೆ ರಿಸ್ಟ್ರಿಕ್ಷನ್ ಬಂದಾಗ ಬೇಜಾರಾಗ್ತದೆ ಇವಾಗ ಹೀಗೆ ಮಾಡ್ಬಾರ್ದು ಅವಾಗ ಹಾಗ್ ಮಾಡಬೇಕಿತ್ತು ಇದು ಹೀಗ್ ಆಗಬೇಕು ಅದು ಹಾಗ್ ಆಗ್ಬಾರ್ದಾಗಿತ್ತು ಅಂತ ಅಂತಾರಲ್ಲ ಅದೇ ಬೇಜಾರಾಗೋದು ನೋಡಬೇಕು ಒಬ್ಬರು ಯಾರಾದ್ರು ಏನಾದ್ರು ಮಾತಾಡ್ತಾರಲ್ಲ ಅವಾಗ ಅವರಿಗೆ ಸಪೋರ್ಟಿವಾಗಿರಬೇಕು ಅವರಿಗೆ ಡಿಸ್ಟಬೆನ್ಸ್ ಮಾಡಬಾರ್ದು ಅವ್ರು ಹೇಗ್ ಇರ್ತಾರೋ ಹಾಗೆ ಬಿಡಬೇಕು ಅವರಿಗೆ ಖುಷ್ ಕೊಡಬೇಕು ನೋಡಿರಿ ಎಷ್ಟು ಚೆನ್ನಾಗ್ ಮಾಡಿದೀರ ಮಾಡಿರಿ ನೀವು ನೀವು ಇನ್ನು ಒಳ್ಳೇದು ಆಗ್ತದೆ ನಿಮಗೆ ಆ ಥರ ಸಪೋರ್ಟಿವಾಗಿರಬೇಕು ಅದು ಬಿಟ್ಟು ಬರೀ ಆಡ್ಕೊತಾರೆ ಬರೀ ಈ ಏನ್ಬರ್ತದೆ ಅದು ಏನಾಗುತ್ತೆ ಇದು ಏನಾಗುತ್ತೆ ಹಾಗಾಯ್ತು ಹೀಗಾಯ್ತು ಅಂತ ಬರೀ ಇದೇ ಮಾತಾಡ್ತಾರೆ ಅದು ಕೂಡ ನನಗಿಷ್ಟ ಇಲ್ಲಪ್ಪ ನಾನು ಆಯಿತು ನನ್ನ ಕೆಲಸ ಆಯಿತು ಮಾಡಬೇಕು ಬೇಜಾರಾಗುತ್ತೆ ಮನೇಲಿ ಒಂದು ಸ್ವಲ್ಪ ಏನು ಮಾಡೋಕ್ಕಾಗಲಲ್ಲ ಅಂದರೆ ಅನ್ನಲಿ ಬಿಡು ಹೋಗಲಿ ಯಾರು ಹೇಗೇ ಮಾಡ್ಕೊಳ್ಳಲಿ ನಾವು ಚೆನ್ನಾಗಿ ಎದ್ದೇಳಬೇಕು ಮೇಲೆ ಇದು ದೊಡ್ಡಲ್ಲಿಯೇ ಮಕ್ಕಳಿಗೆಲ್ಲ ಓದಿಸಬೇಕು ಬರೆಸ್ಬೇಕು ಅಂತ ಆಸೆ ನನಗೆ ಮಕ್ಕಳೇ ನಮಗೆ ಸರ್ವಸ್ವ ಅವ್ರಿಗೆಲ್ಲ ಚೆನ್ನಾಗ್ ಓದಿಸಿ ಅವ್ರು ಚೆನ್ನಾಗಿದ್ರೆ ನಮ್ಮದು ಲೈಪು ಚೆನ್ನಾಗಿರ್ತದೆ ನಮ್ಮಮನೆಯವ್ರು ಕೂಡ ಅಷ್ಟೇ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಭಾಳ ಚೆನ್ನಾಗ್ ಹೆಲ್ಪ್ ಮಾಡ್ತಾರೆ ನಮಗೆಲ್ಲ ನಾನು ಎಂಬ್ರಾಯ್ಡಿಂಗ್ ಮಾಡ್ತಾ ಇರ್ತೀನಲ್ಲ ಅದರಲ್ಲಿ ಫ್ಲವರ್ ಡಿಝೈನ್ ಬರ್ತದೆ ಆಮೇಲೆ ಹೂವು ಮನೆ ಡಿಝೈನು ನಾನು ಮೊನ್ನೆ ಒಂದು ಕಾಂತಾರ ಡಿಝೈನ್ ಮಾಡಿದ್ದೆ ಎಷ್ಟು ಚೆನ್ನಾಗಾಗಿತ್ತಂದ್ರೆ ಕಾಂತಾರ ಡಿಸೈನು ಎಲ್ಲರು ಇಷ್ಟಪಟ್ಟಿದ್ದು ಕಾಂತಾರ ಡಿಝೈನು ಆಮೇಲೆ ಕಚ್ ವರ್ಕು ಎಷ್ಟು ವೆರೈಟಿ ಇದಾವಂದರೆ ಎಂಬ್ರಾಯ್ಡ್ರಿನಲ್ಲಿ ಚೈನ್ ಸ್ಟಿಚ್ ಅಂತೆ ಲೈನ್ ಸ್ಟಿಚ್ಚು ಉಲ್ಟಾ ಸ್ಟಿಚ್ಚು ಆಮೇಲೆ ಝಿಗ್ಝಾಗ್ ಸ್ಟಿಚ್ಚು ಎಷ್ಟು ವೆರೈಟಿಸ್ ಸ್ಟಿಚ್ ಇದಾವಂದ್ರೆ ಮಿನಿಮಮ್ ನೂರು ನೂರೈವತ್ತು ಸ್ಟಿಚೆಸ್ ಇದಾವೆ ಅವೆಲ್ಲ ಒಂದೊಂದೊಂದೊಂದು ಒಂದು ಫ್ಲವರ್ ಸ್ಟಿಚ್ ಆಗಲಿ ಒಂದು ನೀಡಲ್ ಫ್ಲವರ್ ಸ್ಟಿಚ್ಚು ನೆಟ್ ಸ್ಟಿಚ್ ನೆಟ್ ಸ್ಟಿಚ್ಚಲ್ಲಿ ಒಂದು ಐದಾರು ವೆರೈಟಿ ನೆಟ್ ಸ್ಟಿಚ್ಚಸ್ ಸ್ಟಿಚ್ ಇದಾವ್ ಅಂದರೆ ಜರಡಿ ಥರ ಕಾಣಿಸ್ತದೆ ಅದು ಹೇಗ್ ಅಂದರೆ ಸ್ಟಾರ್ ಥರ ಕಾಣ್ತದೆ ಆ ಜರಡಿಯಲ್ಲಿ ನಾವು ದಾರ ಹಾಕಿ ನಾವು ಹೊಲಿದ್ರೆ ಜರಡಿ ಥರ ಕಾಣಿಸ್ತದೆ ಎಷ್ಟು ಜನ ಇಷ್ಟಪಟ್ಟರು ಗೊತ್ಥಾ ಅವೆಲ್ಲಾನೂ ಅದೆಲ್ಲಾ ಸ್ಟಿಚ್ಚುಗಳು ಭಾರಿ ಚಂದ ಇರ್ತದೆ ಅದಕ್ಕೆಲ್ಲ ಫ್ಲವರ್ ಮಾಡೋದು ಮನೆ ಥರ ಮಾಡೋದು ಸೈಕಲ್ ಥರ ಮಾಡೋದು ಎಷ್ಟು ಚಂದ ಕಾಣಿಸ್ತವೆ ಅವು ಆಮೇಲೆ ಬ್ಲೌಝು ಹೈ ನೆಕ್ ಬ್ಲೌಝ್ ಇದೆ ಅದಕ್ಕೆ ಆ ಥರ ಫ್ಲವರ್ ಮಾಡಿದರೆ ಭಾರಿ ಲುಕ್ಕು ಕೊಡ್ತದೆ ದೌರ್ಬಲ್ಯ ಏನಂದರೆ ಕೇಳಿದ ಟೈಮಲ್ ನಮಗೆ ಮನೆ ಕೆಲಸ ಮಾಡಬೇಕು ಈ ಕಡೆ ಮಕ್ಕಳು ನೋಡ್ಕೊಬೇಕು ಈ ಕಡೆ ಮನೆಗೆ ಬರೋರು ಹೋಗೋರನ್ನೆಲ್ಲ ನೋಡ್ಕೊಬೇಕಲ್ಲ ಸರಿಯಾಗಿ ನನಗೆ ಟೈಮ್ ಟು ಟೈಮೆಲ್ಲ ಮಾಡೋಕ್ಕಾಗಲ್ಲ ಹೀಗೆ ನಾನು ಬೇರೆ ಬ್ಲೌಝ್ ಹೊಲಿಯೋಕ್ಕು ಆಗೋಲ್ಲ ಭಾಳ ಬೇಜಾರಾಗ್ತದೆ ಅಪ್ಪ ಏನಾದರೂ ಮಾಡಬೇಕಲ್ಲಪ್ಪಾ ಅನಿಸುತ್ತೆ ಆದರೆ ಏನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸರಿ ಸುಮ್ಮನಾಗ್ಬಿಡ್ತೀನಿ ಮತ್ತು ನಮ್ಮಮನೆಯವ್ರು ಹೆಲ್ಪ್ ಮಾಡ್ತಾರೆ ನಾವು ಹೋಗೋಕೆ ಇನ್ನೂ ಆಯಿತು ನೀ ಮಾಡು ನೀ ಏನು ಇಷ್ಟಪಡ್ತೀಯ ಅದನ್ನು ಮಾಡು ಅಂತ ಹೇಳ್ತಾರೆ ಹ್ಞೂ ಅಂತ ನಾ ಅಂತೀನಿ ಚನ್ನಾಗಿ ಸಪೋರ್ಟಿವ್ ಇದಾರೆ ನಮ್ಮಮನೆಯವರು ನನ್ನ ಮಕ್ಳಂತೂ ಎಷ್ಟು ಹೆಲ್ಪ್ ಮಾಡ್ತಾರಂದ್ರೆ ಅಮ್ಮ ನೀ ತಲೆಕೆಡಿಸ್ಕೋಬೇಡಮ್ಮ ನೀನು ಮಾಡು ನಾನೇನು ನಿಮ್ಮ ನಿನ್ನ ಬೆನ್ನ ಹಿಂದೆ ಇದೀನಿ ನಾನು ಎಲ್ಲ ಮಾಡ್ತೀನಿ ನಿಮಗ್ ಸಪೋರ್ಟ್ ಮಾಡ್ತೀನಿ ನಿನ್ಗಗೆ ಏನು ಬೇಕು ಹೇಳು ಎಲ್ಲ ತಂದುಕೊಡ್ತೀನಿ ನನ್ನ ಮಗ್ಳೂನೂ ಅಷ್ಟೆ ಹೆಲ್ಪ್ ಮಾಡ್ತಾಳೆ ನನ್ನ ಮಗನೂ ಮಾಡಮ್ಮ ನೀನು ಅಂತ ಖುಷಿ ಪಡ್ತಾನೆ ನಾನು ಮಾಡಿದ್ದೆಲ್ಲ ನೋಡಿಬಿಟ್ರೆ ಮಕ್ಕಳು ಎಷ್ಟು ಇಷ್ಟಪಡ್ತಾವೆ ಅಂದರೆ ನಾನು ಡ್ರಾಯಿಂಗಿಂಗೆಲ್ಲ ಮಾಡಿದ್ದು ನೋಡಿ ನನಗೆ ಡ್ರಾಯಿಂಗ್ ಅಂದರೆ ಭಾಳ ಇಷ್ಟ ನಾನೇ ಡ್ರಾಯಿಂಗ್ ಮಾಡ್ಕೊತೀನಿ ನಾನೇ ಬ್ಲೌಝಿಗೆಲ್ಲ ವರ್ಕ್ ಮಾಡ್ತೀನಿ ಮಾಡಿ ಲೈನೆಲ್ಲ ಹಾಕಿ ಕಾರ್ಬನ್ ಇಟ್ಟು ಜೆರಾಕ್ಸ್ ಮಾಡಿ ಆಮೇಲೆ ಅದಕ್ಕೆ ವರ್ಕು ನಾನೇ ಮಾಡ್ತೀನಿ ಎಷ್ಟು ಚಂದಿರ್ತದೆ ಸ್ಟೋನ್ದು ಮಾಡ್ತೀನಿ ದಾರದ್ದು ಮಾಡ್ತೀನಿ ಆಮೇಲೆ ಜರಾದು ಮಾಡ್ತೀನಿ ಎಷ್ಟು ಚಂದ ಅನಿಸ್ತದೆ ನೋಡಿ ಖುಷಿ ಆಯಿತು ಅಪರ್ಣ ನಾನೆ ಎಲ್ಲ ಡ್ರಾಯಿಂಗು ಮಾಡಿದೆ ವರ್ಕು ಮಾಡಿ ಬ್ಲೌಝು ಹೊಲ್ಕೊಂಡು ಹಾಕ್ಕೊಳ್ಳುವಾಗ ಎಷ್ಟು ಖುಷಿ ಆಗುತ್ತಂದ್ರೆ ವಾವ್ ಅಂತ ಅನಿಸುತ್ತೆ ನನ್ನ ಮಗಳ್ಗುನೂ ಅಷ್ಟೆ ಎಷ್ಟು ಇಂಟ್ರೆಸ್ಟ್ ಅಂದರೆ ಡ್ರಾಯಿಂಗ್ ಎಲ್ಲ ಎಷ್ಟು ಚಂದ ಡ್ರಾಯಿಂಗ್ ಮಾಡ್ತಾಳೆ ನನ್ನ ಮಗನೂ ಅಷ್ಟೆ ಅವನು ಎಷ್ಟು ಚಂದ ಡ್ರಾಯಿಂಗ್ ಮಾಡ್ತಾನೆ ಆದರೆ ಸ್ವಲ್ಪ ಹಠ ಮಾಡ್ತಾನೆ ಅವನು ಹಠ ಮಾಡ್ತಾನೆ ಓದೋದು ಈಗ ಪರವಾಗಿಲ್ಲ ಎಷ್ಟು ಇಂಪ್ರೂವ್ ಇದಾನ ಓದೋಕ್ಕೆಲ್ಲ ಅವನಿಗೇನು ಸಿ ಎ ಓದಬೇಕಂತ ಆಸೆ ಅವನಿಗೆ ಅದು ಓದ್ತೀನಮ್ಮ ನಾನು ಅಂತ ಹೇಳ್ತಾನೆ ನನ್ನ ಮಗಳು ಡಿ ಸಿ ಓದಬೇಕಂತ ಆಸೆ ಇದೆ ಡಿ ಸಿ ಆಗಬೇಕನ್ನೊ ಒಂದು ದೊಡ್ಡ ಆಸೆ ಯಾವುದೇ ಅಡ್ಡಿ ಆತಂಕ ಬರದೇ ಇರಲಪ್ಪ ನನ್ನ ಮಗನಿಗೂ ಯಾವುದೇ ಅಡ್ಡಿ ಆತಂಕ ಬರದೇ ಇರಲಪ್ಪ ಅಂತೇಳಿ ನಾನು ಇಷ್ಟಪಡೋದು ಎಲ್ಲರೂ ನಮ್ಗೆ ಸಪೋರ್ಟಿವ್ ಇದಾರೆ ಬಟ್ ಅವರು ಯಾವುದೇ ಥರ ತೊಂದರೆ ಆಗದೆ ಇರಲಿ ಅಂತ ನಾನು ದೇವ್ರಹತ್ರ ಬೇಡ್ಕೊತೀನಿ ಅಷ್ಟು ಬಿಟ್ಟರೆ ಬೇರೆ ಏನು ಆಸೆ ಇಲ್ಲ ನನಗೆ ಒಂದು ದೊಡ್ಡ ಫ್ಯಾಕ್ಟ್ರಿ ಕಟ್ಟಬೇಕು ಅನ್ನೋ ಆಸೆ ಇದೆ ಅದೊಂದೆ ನನ್ನಿಷ್ಟ ಅದು ಕಂಪ್ಲೀಟ್ ಆಗಬೇಕಪ್ಪ ಅಷ್ಟೆ